ಮೊದಲು ಗಂ ಗಂಟ್ಲು ಕೆರೆತ ಬಂದಾಗ ಫರ್ಸ್ಟು ಬಿಸ್ನೀರು ಕುಡಿಬೇಕು ಅದಾದಮೇಲೆ ಕಾಫೀಲಿ ಎಲ್ಲ ಹಾಕ್ಕೊಂಡು ತಿನ್ನೊ ಹಾಲ್ಲೊ ಹಾಕಿ ಕುಡಿಯೋದು ಅಥವಾ ಕೋಲ್ಡ್ ಕುಡಿಯೋದನ್ನು ಕಡಿಮೆ ಮಾಡಬೇಕು ಅದಾದ್ಮೇಲೆ ಹಾಸ್ಪೇಟಲಿಗೋದರೆ ಜಾಸ್ತಿ ಖರ್ಚಾಗುತ್ತಂತ ಏನು ಬೇಜಾರು ಮಾಡ್ಕೊಬಾರದು ಹೋಗಬೇಕು ಫರ್ಸ್ಟು ಟ್ರೀಟ್ಮೆಂಟ್ ತಗೋಬೇಕು ಟ್ರೀಟ್ಮೆಂಟಲ್ಲಿ ಅವ್ರು ಏನೇನು ಕೊ ಮೆಡ್ಸನ್ ಏನೇನು ಕೊಡ್ತಾರೊ ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಆಗಿ ಒನ್ ಡೋಸ್ ಮುಗಿಯಲ್ಲೊರೆಗು ತಗೊಂಡು ಒಂದು ವೇಳೆ ಅದು ಕಡಿಮೆ ಆಗದಿದ್ದರೆ ಮತ್ತೆ ಮುಂದಿನ ಕ್ರಮ ತಗೊಬೇಕು ಅದ್ರಕ್ಕಿನ ಮುಂಚೆ ಏನಪ್ಪ ಅಂದರೆ ಗಂಟ್ಲು ಕೆರೆತ ಎದಕ್ಕೆ ಬರುತ್ತಪ್ಪಾಂದ್ರೆ ಕೋಲ್ಡು ಕೋಲ್ಡ್ ಕುಡಿದಿರ್ತಿವೀ ನೈಟ್ ಅಲ್ಲಿ ಅಥವಾ ಏನಾದರು ಪಾರ್ಟಿಗೋದಲ್ಲಿ ಕೋಲ್ಡ್ ಕುಡಿದಿರ್ತಿವೀ ಚಳಿ ಇರುತ್ತೆ ಹಾಗಾಗಿ ಗಂಟ್ಲು ಕೆರೆತ ಎಲ್ಲಾರಿಗು ಮಾಮೂಲಿ ಇಲ್ಲ ನಂಗಿಲ್ಲ ಗಂಟ್ಲು ಕೆ ಗಂಟ್ಲು ಕೆರೆತ ಇರದೇನೊ ಪ್ರಾಬ್ಲಮ್ ನಾರ್ಮಲ್ ಏನಿಲ್ಲ ಹಾಗಾಗಿ ಕೋಲ್ಡ್ ಕುಡಿಯೋದನ್ನ ಕಡಿಮೆ ಮಾಡಬೇಕು ಆಮೇಲೆ ಐಸ್ ಕ್ರಿಮ್ ತಿನ್ನೋದನ್ನು ಕಡಿಮೆ ಮಾಡಬೇಕು ಮನೆ ಮನೆಯಲ್ಲಿ ಔಷಧ ಅಂದರೆ ಫರ್ಸ್ಟ ಆಫ್ ಆಲ್ ಟೀಯಲ್ಲಿ ಹಾಲ್ಲಾ ಹಾಕಂಡು ಕುಡಿಯೋದು ಆಮೇಲೆ ಒ ಕಾಳ್ಮೆಣ್ಸು ತಿನ್ನೋದು ಅದಾದಮೇಲೇ ಬಿಸಿನೀರಲ್ಲಿ ಉಪ್ಪಾಕೊಂಡು ಗಣ್ ಮುಕ್ಳು ಬಾಯಿ ಮುಕ್ಕಳಿಸೋದು ಇದೆಲ್ಲ ಕ್ರಮಗಳನ್ನ ಕಂಟಿನ್ಯೂ ಆಗಗಿ ಮಾಡಿದರೆ ಏನೊ ಒಂದುಸ್ವಲ್ಪಾ ರಿಲೀಫ್ ಆಗುತ್ತೆ ಆದ್ರೆ ಫುಲ್ಲು ಫುಲ್ ಆರಾಮಾಗತ್ತಂತ ಏನಿಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ ರಿಲೀಫ್ ಆಗುತ್ತೇ ಅದಾದಮೇಲೆ ನೀವು ಹಾಸ್ಪೆಟ್ ನಾವು ಹಾಸ್ಪಿಟ್ಲಿಗೋದರೆ ಅಲ್ಲಿ ಖರ್ಚಾಗುತ್ತೆ ಅದು ಆಮೇಲೆ ನಾಟಿ ವೈದ್ಯರು ಇದೇನು ಪ್ರಾಬ್ಲಮ್ ಇಲ್ಲ ಸಾರ್ ಆರಾಮಾಗಿ ಹೋಗಿ ತೋರ್ಸ್ಕೊಂಬರ್ಬೋದು

ಸರ್ ಓಕೆ ಅದಾದಮೇಲೇ ಮನೇಲಿ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಗಂಟ್ಲು ಕೆರೆತ ಬಂದಾಗ ಅಥವಾ ನೆಗಡಿ ಆದಾಗ ಸ್ವಲ್ಪ ಎಲ್ಲರಿಂದ ಒಂದುಸ್ವಲ್ಪ ದೂರ ಇರಬೇಕು ಕಂಟಿನ್ಯೂ ಆಗಿ ಅವ್ರನ್ನ ಯಾರನ್ನು ಸಣ್ಣ ಸಣ್ಣ ಮಕ್ಳಿದ್ದರೆ ಅವ್ರ್ನ ಯಾರನ್ನು ಎತ್ಕಳಿಕ್ಕೆ ಹೋಗಬಾರ್ದು ಅದು ಒಂದು ರೀತಿ ಒಂದು ರೀತಿ ವೈರಸ್ ಇದ್ದಂಗೆ ಬದಲಿಯವ್ರಿಗೆಲ್ಲಾ ಹರಡ್ಬೋದು ಗ ಹಾಗಾಗಿ ಸಣ್ಣ ಮಕ್ಕಳಿದ್ರೆ ದೊಡ್ಡೋರಿದ್ದರೆ ಆಮೇಲೆ ವಯಸ್ಸಾದೋರಿದ್ದರೆ ಅವರಿಂದ ಒಂದುಸ್ವಲ್ಪ ದೂರ ಇರಬೇಕು ಮನೇಲಿ ಮನೇಲಿ ಇರುವಾಗ ಹೊರ್ಗಡೆ ಎಲ್ಲಾದರು ಹೋಗಬೇಕಾದ್ರೆ ಸ್ವೆಟ್ರ್ ಹಾಕ್ಕೊಂಡು ಅಥವಾ ಚಳಿಯಿಂದ ಫುಲ್ ಕವರ್ ಆಗೊ ಟೈಪ್ ಏನಾದರು ಉಡುಪುಗಳ್ನ ಹಾಕೊಂಡು ಹೋಗಬೇಕು ಇದನ್ನೆಲ್ಲ ಮಾಡಿದ್ಮೇಲೆನೂ ಕೂಡ ಕಫ ಅದ್ ಅದು ನಮ್ಮಲ್ಲಿ ಗಂಟ್ಲು ಕೆರೆತ ಸ್ಟಾರ್ಟ್ ಆದರೆ ಅದೆ ಉಪ್ಪು ನೀರು ಹಾಕ್ಕೊಂಡು ಮುಕ್ಕಳ್ಸ್ಬೋದು ನಾರ್ಮಲ್ ಆಗಿ ಈ ನಾರ್ಮಲ್ ಆಗಿ ಎಲ್ಲಾರಿಗು ಚಳೀಲಿ ಗಂಟ್ಲು ಕೆರೆತ ಮಾಮೂಲಿ ಇರೋದು ನಾರ್ಮಲ್ ಆಗಿ ಇರೋದೆ ಆದರು ಕೂಡ ಕ್ ಚಾ ಈಗ ನಮ್ಮ ಕ್ಲೈಮೆಟಿಗೆ ತಕ್ಕನಾಗಿ ನಾವೊಂದುಸ್ವಲ್ಪ ಕವರ್ ಆಗಿರಬೇಕು ನಾಟಿ ಈಗ ಎಂ ಬಿ ಬಿ ಎಸ್ ಡಾಕ್ಟ್ರ್ ಕಡೆ ಹೋಗೋದಕ್ಕಿಂತ ನಾಟಿ ವೈದ್ಯರಗಳ ಕಡೆ ಹೋಗೊದು ಒಳ್ಳೆದಂತ ಎಲ್ಲಾರು ಹೇಳ್ತಾರೆ ಆದರೆ ಅದನ್ನು ತಪ್ಪು ಫರ್ಸ್ಟು ಫರ್ಸ್ಟ್ ಆಫ್ ಆಲ್ ನಾವು ಗಂಟ್ಲು ಕೆರೆತ ಬಂದಾಗ ಗಾಬರಿಯಾಗ್ಬಾರ್ದು ಏನು ಈಗ ಈಗಿನ ಸಮ್ ಸಮ್ ಟೈಮ್ ಅಂದರೆ ಈಗಿನ ಪರಸ್ಥಿತಿಲಿ ಈಗ ಸ್ವಲ್ಪ ಗಂಟ್ಲು ಕೆರೆತ ಆದರೆ ಕೆಮ್ಮು ಗಿಮ್ಮು ಬಂದರೆ ಎಲ್ಲರು ಕರೋನಾ ಅಂತ ಹೆದರಿಸ್ತಾರೆ ಕರೋನಾ ಅಂತ ಯಾರು ಹೆದ್ರುಬಾರ್ದು ಹೆದ್ರಬಾರ್ದು ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಇದೆ ನಾವು ಗಂಟ್ಲು ಕೆರೆತಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಕೋಲ್ಡ್ ಕೋಲ್ಡ್ ಕಾಫಿ ಕೋಲ್ಡ್ ಐಸ್ ಕ್ರೀಮ್ ಅಥವಾ ಚಳಿಲಿ ಹೋಗುವಾಗ ಫುಲ್ ನಾವು ಕವರಿಂಗ್ ಆಗಿ ಆಮೇಲೆ ಐಸ್ ಕ್ರೀಮ್ ತಿನ್ನೋದನ್ನು ಬಿಡಬೇಕು ಮನೆ ಮನೇಲಿರೋ ಮನೇಲಿರೋ ಫುಡ್ಗಳನ್ನೆ ತಿನ್ನಬೇಕು ಆಮೇಲೆ ಕರದ ತಿನ್ಸ ಕಾ ಗಂಟ್ಲು ಕೆರೆತಯಿದೆ ಅಂತ ಅಂತೇಳಿ ಕರದ ತಿನ್ಸನ ತಿನ್ನೋದು ಕಡಿಮೆ ಮಾಡಬೇಕು ಗಂಟ್ಲು ಕೆರೆತ ಕಡಿಮೆ ಆಗಿದೆ ಅಂತಂತೇಳಿ ಮತ್ತೆ ನಾವು ಕರದ ತಿನ್ಸ ತಿನ್ನುದು ಜಾಸ್ತಿ ಮಾಡಿದರೆ ಮತ್ತೆ ಅದು ಜಾಸ್ತಿಯಾಗುತ್ತೆ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಬೇಕು ಆಲ್ಮೋಸ್ಟ್ ಆಲ್ಮೋಸ್ಟ್ ಚಳಿಗಾಲದಲ್ಲಿ ಹೊರಗಡೆ ಹೋಗಬೇಕಾದ್ರೆ ಏನು ಫುಲ್ ಕವ್ರಿಂಗ್ ಮಾಡಿಕೊಂಡು ಗಂಟ್ಲು ಕೆರೆತ ಆಮೇಲೆ ಜ್ವರ ಗಿರ ಬರಲಾರ್ದಂಗೆ ನಾವು ನೋಡ್ಕೊಂಡು ಹೋಗಬೇಕು ನಾವಷ್ಟೆ ಅಲ್ಲ ನಮ್ಮ ಫ್ಯಾಮ್ಲಿ ಇರೋರನ್ನೆ ಫ್ಯಾಮ್ಲಿ ಇರೋರೆಲ್ಲರನ್ನು ಕಾಪಾಡ್ಕೊಬೇಕು ಓಕೆ ಇದಾದಮೇಲೇ ಸೆಕೆ ಸೆಕೆ ಸೆಕೆಂಡೂ ಸೆಕೆಂಡ್ ಬಂದುಬಿಟ್ಟೂ ಏನಪ್ಪಾಂದರೆ ನಮ್ಮ ನಮ್ಮನ್ನಷ್ಟೆ ಅಲ್ಲ ಮನೇಲಿರೋರ್ನ ಆಮೇಲೆ ಮನೇಲಿರೋ ಸ ಮನೇಲಿರೋ ಸಣ್ಣ ಪಾಪುಗಳನ್ನೆಲ್ಲ ದ ಚಳಿಗಾಲದಿಂದ ಆಮೇಲೆ ಒಂದುಸ್ವಲ್ಪಾ ಕೋಲ್ಡ್ ಕೋಲ್ಡ್ ಏನು ಕುಡಿಯೋದರಿಂದ ಒಂದುಸ್ವಲ್ಪ ದೂರ ಇಡಬೇಕು ಯಾಕೆಂದ್ರೆ ಈಗಿನ್ ಈಗಿನ್ದ್ ಜಮಾನದಲ್ಲಿ ಒಂದುಸ್ವಲ್ಪ ಕೋಲ್ಡ್ ಅಂದರೆ ಒಂದುಸ್ವಲ್ಪ ಎಲ್ಲಾರಿಗು ಹೆದ್ರಕಿನೆ ಯಾಕೆಂದ್ರೆ ಈಗ ನಾವು ಕೋಲ್ಡ್ ಕಾಫಿ ಕುಡಿತೀವಿ ಆಮೇಲೆ ಐಸ್ ಕ್ರೀಮ್ ತಿಂತೀವಿ ಸ್ವಲ್ಪ ನೆಗಡಿ ಆಯಿತು ಗಂಟ್ಲು ಕೆರೆಯಕ್ಕೆ ಸ್ಟಾರ್ಟ್ ಆಯಿತು ಅಂತ ಹಾಸ್ಪೆಟ್ಲಿಗೆ ಹೋದರೆ ಎಲ್ಲರು ಕರೋನ ಅಂತಂದು ನಮ್ಗೆ ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಕೋಲ್ಡ್ ಕಾಫಿ ಕುಡಿಯೋದು ಕೋಲ್ಡ್ ಗ ಕೋಲ್ಡ್ ಐಸ್ ಕ್ರೀಮ್ ತಿನ್ನೋದನ್ನು ಒಂದುಸ್ವಲ್ಪಾ ಕಡಿಮೆ ಮಾಡ್ಕೊಬೇಕು ಗಂಟ್ಲು ಕೆರೆತ ಬಂದಾಗ ಯಾರು ಹೆದ್ರ್ಕೋಬಾರದು ಫರ್ಸ್ಟ್ ಆಫ್ ಆಲ್ ಮನೇಲೆ ಬಿಸ್ನೀರು ಕುಡಿಯೋದಾಯಿತು ಆಮೇಲೆ ಕಾಳುಮೆಣ್ಸು ಅಲ್ಲ ಆಮೇಲೆ ಸ್ವಲ್ಪ ಬಿಸಿ ಬಿಸಿ ಇರೋ ಐಟಮ್ಗಳನ್ನೆ ಒಂದುಸ್ವಲ್ಪ ಕೇರ್ ಮಾಡಿ ತಗೋಬೇಕು ಇದೆಲ್ಲ ಆದಮೇಲೆ ಕಡಿಮೆ ಆಯಿತು ಅಂದರೆ ಓಕೆ ಕಡಿಮೆ ಆಗಲಿಲ್ಲಾಂದ್ರೆ ಮ ಎಂ ಬಿ ಬಿ ಎಸ್ ಅಥವಾ ಏನೂ ನಾಟಿ ವೈದ್ಯರಂತ ಹೇಳ್ತರಲ ಅವ್ರ ಕಡೆ ಹೋಗಿ ನಾವು ತೋರ್ಸ್ಕೊಂಡ್ರೆ ಅವರೇನು ನಮಗೆ ಸಜೆಷನ್ ಮಾಡ್ತಾರೊ ಅದ್ರ ಪ್ರಕಾರ ನಾವು ನಮ್ಮ ಮಾಡ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ಇಲ್ಲ ಕಡಿಮೆ ಆಗಿದೆ ಅದನ್ನ ಮತ್ತೆ ನಾವು ಗಂಟ್ಲು ಕೆರೆತ ಕಡಿಮೆ ಆಗಿದೆ ಅಂತಂದೇಳಿ ಏನಾದ್ರು ಕೋಲ್ಡ್ ಕುಡಿದ್ವಿ ಕೋಲ್ಡ್ ಐಸ್ ಕ್ರೀಮ್ ತಿಂದ್ವಿ ಅಂದರೆ ಮತ್ತೆ ಜಾಸ್ತಿ ಆಗುತ್ತೆ ಸರ್ ಅದು ಅದ್ರ ಪ್ರಕಾರ ನಾವು ಅದ್ರ ಪ್ರಕಾರ ನಾವು ಮೆಂಟೇನ್ ಮಾಡ್ಕೊಂಡು ಹೋಗ್ಬೇಕು ಸರ್ ನಾವು ಓಕೆ ಆಯಿತು ಸರ್ ಆಯಿತು ಆಮೇಲೆ ನಮ್ಮುಂದೆ ನಮ್ಮ ನಮ್ಮ ಆರೋಗ್ಯ ಅಷ್ಟೆ ಅಲ್ಲದೆ ಮನೆಲಿ ಇರೋರದ್ದು ಸಣ್ಣ ಹುಡ್ರುದ್ದು ಎಲ್ಲಾರದ್ದು ಆರೋಗ್ಯಗಳನ್ನ ಕಾಪಾಡ್ಕೊಂಡು ಹೋಗಬೇಕು ಸಣ್ಣ ಹುಡುಗ್ರಿದ್ರೆ ಒಂದುಸ್ವಲ್ಪ ಅವ್ರನ್ನ ಯಾವುದೆ ಚಳಿ ಚಳಿ ಇರೊ ಪ್ರದೇಶದಲ್ಲಿ ಅಥವಾ ಔಟ್ಸೈಡ್ ಎಲ್ಲಾದರು ಕರ್ಕೊಂಡು ಹೋಗಬೇಕಾದ್ರೆ ಅವ್ರನ್ನ ಫುಲ್ ಸ್ವೆಟ್ರು ಮಫ್ಲರ್ ಹಾಕ್ಕೊಂಡು ಫುಲ್ ಕವರಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಇದೆಲ್ಲ ಆದ ಇದೆಲ್ಲ ಆದರೆ ಅವ್ರಿಗೆ ಒಂದುಸ್ವಲ್ಪ ಕೋಲ್ಡ್ ಕಡಿಮೆ ಆಗುತ್ತೆ ಗಂಟ್ಲು ಕೆರೆತ ಆಮೇಲೆ ಸುಸ್ತು ಕಡಿಮೆ ಆಗುತ್ತೆ ಇದ್ನೆಲ್ಲ ನಾವು ನಿರ್ಲಕ್ಷ್ಯ ಮಾಡಿದರೆ ಒಂದುಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಆಗುತ್ತೆ ಗಂಟ್ಲು ಕೆರೆತ ಅಂತ ಅಂದ ಕೂಡ್ಲೆ ಎಲ್ಲರು ಏ ಇಲ್ಲ ಜಾಸ್ತಿ ಆಗುತ್ತೆ ಕೆರ್ ಜಾಸ್ತಿ ಆಗುತ್ತೆ ಅದನ್ನು ತಿನ್ನು ಇದನ್ನು ತಿನ್ನು ಎಣ್ಣೆ ತಿನ್ಸನ್ ತಿನ್ನು ಅಂತಂದೇಳ್ತಾರೆ ಅದನ್ನೇನು ಮಾಡಕೆ ಹೋಗಬಾರ್ದು ಎಣ್ಣೆ ತಿನ್ಸನಲ್ಲ ಕಡಿಮೆ ಮಾಡ್ಬೇಕು ತಿನ್ನೋದು ಹಾಂ ಅದಾದ್ಮೇಲೆ ಮತ್ತೇನಪ್ಪಾಂದರೆ ಈ ಏನೆ ತಿಂದ್ರೂ ಒಂದುಸ್ವಲ್ಪ ಹೀಟ್ ಇರೋ ಗಂಟ್ಲು ಕೆರೆತ ಬಂದಾಗ ಹೀಟ್ ಇರೋದು ಆಮೇಲೆ ಉಪ್ಪು ಉಪ್ಪುನೀರೂ ಆಮೇಲೆ ಉಪ್ಪು ನೀರನ್ನು ಜಾಸ್ತಿ ಮುಕುಳಸ್ಬೇಕು ಬಿಸಿ ನೀರನ್ನೆ ಕುಡಿಬೇಕು ರೆಗ್ಯುಲರ್ ಆಗಿ ಬಿಸಿ ನೀರನ್ನೆ ಕುಡಿಬೇಕು ಆಮೇಲೆ ಮತ್ತೇನಂದರೆ ಇಷ್ಟೆಲ್ಲ ಇಷ್ಟೆಲ್ಲ ಆದ್ಮೇಲೂ ಕಂಟ್ರೋಲ್ ಆಗಿಲ್ಲಾಂದರೆ ಹಾಸ್ಪೆಟಲಿಗೆ ಹೋಗಿ ಟ್ರೀಟ್ಮೆಂಟ್ ಅವರು ಏನು ಮೆಡಿಕ ಮೆಡಿಸನ್ ಡಾಕ್ಟರ್ಸ್ ಏನು ನಮಗೆ ರೆಫರ್ ಮಾಡ್ತಾರೊ ಅದ್ರ ಪ್ರಕಾರ ನಾವು ಅದನ್ನು ಫುಲ್ ಕಂಪ್ಲೀಟ್ ಆಗಿ ಫುಲ್ ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋಗಬೇಕು ಅಂದರೆ ಒನ್ ಒನ್ ವೀಕ್ ಅದು ಟೂ ತ್ರೀ ಡೇಸಲ್ಲಿ ಕವರ್ ಆಗುತ್ತೆ ಅದನ್ನು ಬಿಟ್ಟು ನಾವು ಇಲ್ಲ ಗಂಟ್ಲು ಕೆರೆತ ಕಡಿಮೆ ಆಗಿದೆ ಅಂತಂದೇಳಿ ಚೋಕ್ಲೆಟ್ ತಿನ್ನೋದಾಯಿತು ಐಸ್ ಕ್ರೀಮ್ ತಿನ್ನೋದಾಯಿತು ಕೋಲ್ಡ್ ಕಾಫಿ ಕುಡಿಯೋದಾಯ್ತು ಮಾಡಿದರೆ ಮತ್ತೆ ಅದ್ರ ಪ್ರಭಾವ ನಮಗೆ ನಮ್ಮ ಅದ್ರುದ್ದು ಎಫೆಕ್ಟ್ ಮತ್ತೆ ನಮಗೆ ಜಾಸ್ತಿ ಆಗುತ್ತೆ ಆಗ ಹಾಸ್ಪಿಟಲಿಗೋದರೆ ಅದ್ರದ್ದು ಏನಂತಾರೆ ಮನೆ ಇದು ಅದ್ರದ್ದು ಕಾಸ್ಟ್ ಜಾಸ್ತಿ ಆಗಿ ನಮ್ಮದು ತೋರ್ಸೊಕ್ಕಾಗಲಾರ್ದಷ್ಟು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸ್ಗಳು ಅದು ಅದು ಅದಷ್ಟು ಅದಕ್ಕೆ ಏನೆ ಪ್ರಾಬ್ಲಮ್ ಆದ್ರೂ ಫರ್ಸ್ಟು ಫರ್ಸ್ಟು ಹೋಗಿ ಡಾಕ್ಟ್ರನ್ನು ಭೇಟಿಯಾಗಿ ಅದ್ರ ಪ್ರಕಾರ ಅವರೇನು ಮೆಡಿಸಿನ್ಸ್ ಕೊಡ್ತಾರೋ ಅದು ಅದ್ರದ್ದು ಏನು ಸ್ಟ್ರಿಪ್ಟ್ರಿಷನ್ ಕೊಡ್ತಾರೊ ಅದ್ರ ಪ್ರಕಾರ ನಾವು ಎಲ್ಲ ಕ್ಲಿಯರ್ ಆಗಿ ತಗೊಂತ ಅದನ್ನು ಕಡಿಮೆ ಮಾಡ್ಕಣಕೆ ನೋಡಬೇಕು ಅದನ್ನು ಬಿಟ್ಟು ನಮ್ಮ ಹುಚ್ಚಾಟದ ಪ್ರಕಾರ ನಾವು ಏ ಕಡಿಮೆ ಆಗಿದೆ ಏನಾಗಲ್ಲ ನಾರ್ಮಲ್ ಇದೆ ಅಂತಂದೇಳಿ ನಮ್ಗೆ ತಿಳ್ದಂಗೆ ಮಾಡಿದರೆ ಅದ್ರುದ್ದು ಎಫೆಕ್ಟ್ಗಳು ನಮಗೆ ಜಾಸ್ತಿ ಆಗುತ್ತೆ ಹೊರತಾಗಿ ಕಡಿಮೆ ಏನು ಆಗೊಂಗಿಲ್ಲ ಸರ್ ಕಡಿಮೆ ಏನು ಆಗೊಂಗಿಲ್ಲ ಸರ್ ಅದ್ರದ್ದು ಓಕೆ ಸರ್ ಓಕೆ ಓಕೆ